ಹಲೋ ಸಸ್ಯಗಳ ಬಗ್ಗೆ ಮಾತಾಡೋಣ ಅಂದರೆ ಈಗ ನಮಗೆಲ್ಲಾ ಥರದ ಸಸ್ಯಗಳಿಗೆ ತುಂಬ ಇಷ್ಟಪಡ್ತೀವಿ ಸಸ್ಯಗಳನ್ನು ಬೆಳೆಸೋದು ಹೇಗಪ್ಪಾ ಅಂದರೆ ಎಲ್ಲ ಸಸ್ಯಗಳ ಬಗ್ಗೆ ಈಗ ಈ ಮಲ್ಲಿಗೆ ಹೂವು ಅಂದುಕೊಳ್ರಿ ಹೂಗಳ ಬಗ್ಗೆ ದಾಸವಾಳ ಹೂವು ದಾಸವಾಳದ ಹೂವಲ್ಲಿ ನಾನಾ ಥರದ ಕಲರ್ಸ್ಗಳು ಬರ್ತದೆ ಎಲ್ಲವುಗಳ ಅವುಗಳನ್ನು ನೆಲದಮೇಲೆ ಹಚ್ಚಿದರೆ ಮಾತ್ರ ತುಂಬ ಚೆನ್ನಾಗಿ ಹೂವುಗಳನ್ನು ಪಾಸ್ಟ್ ಬಿಡ್ತವೆ ನೀವು ಅದೇ ಪಾಟಲ್ಲಿ ಹಚ್ಚಿದ್ರ್ ಮಾತ್ರ ಮಣ್ಣು ಸ್ವಲ್ಪವೇ ಆಗುತ್ತಲ್ಲಾ ಹಾಗಾಗಿ ಅವು ಸ್ವಲ್ಪ ಸ್ವಲ್ಪ ಹೂವುಗಳನ್ನ ನಮಗೆಷ್ಟು ಬೇಕು ಬೇಕೋ ಅಷ್ಟು ಮಾತ್ರವೇ ಬಿಡುತ್ತವೆ ಇಲ್ಲಾಂತಲ್ಲ ಆದರೆ ಈ ಸಣ್ಣ ಎಲ್ಲ ಇದರ ಮಣ್ಣುಗಳು ಮಾತ್ರ ಕೆಂಪು ಮಣ್ಣೇ ಉಪಯೋಗ ಮಾಡಿದರೆ ತುಂಬ ಚೆನ್ನಾಗಿ ಸಸಿಗಳಿಗೆ ಈಗ ನಾವು ವೀಳ್ಯದೆಲೆಗೆ ನೋಡ್ಕೋ ವೀಳ್ಯದೆಲೆಗೆ ಕೆಂಪು ಮಣ್ಣು ಬೇಕು ಆದ್ರೆ ತಂಪು ಜಾಸ್ತಿ ಬೇಕು ಅವು ನಮ್ಮಲ್ಲಿ ಸ್ವಲ್ಪ ಜಲ್ದಿ ಹತ್ತೋಲ್ಲ ಆದರೂ ನಾವು ಅದನ್ನು ಹಚ್ಚೋ ಪ್ರಯತ್ನ ಮಾಡ್ತೀವಿ ಮಣ್ಣನ್ನು ಅದರಿಂದ ಈಗ ಸಸ್ಯಗಳಿಗೆ ಯಾವ್ದಾದ್ರು ಗೊಬ್ಬರ ಗೊಬ್ಬರ ಯಾವುದಪ್ಪಾ ಅಂದರೆ ಈ ಗೊಬ್ಬರ ನೀವು ಎಲ್ಲ ಒಂದು ಬಕೆಟಲ್ಲಿ ನೀರನ್ನು ಹಾಕಿಬಿಟ್ಟು ಅದರಲ್ಲಿ ಎಲ್ಲ ತಿಂಥಕ್ಕಂಥ ಹಣ್ಣುಗಳು ಈ ಕೊಳೆತಿರ್ತಕ್ಕಂಥ ಹಣ್ಣುಗಳು ಆಮೇಲೆ ತರಕಾರಿಗಳು ಸೋಸಿಬಿಟ್ಟಿರ್ತಕ್ಕಂಥವು ಎಲ್ಲ ಕೊಳೆತಿದ್ದಿರ್ತಕ್ಕಂಥ ಅವುಗಳನ್ನೆಲ್ಲ ಅದರಲ್ಲಿ ನೀರಲ್ಲಿ ಹಾಕಿ ಬಿಟ್ಬಿಡಬೇಕು ಅದನ್ನು ನಾಲ್ಲು ದಿನ ಮೂರು ದಿನ ಬಿಟ್ಟುಬಿಟ್ರೆ ಫುಲ್ಲು ಇದು ಗೊ ಸ್ಮೆಲ್ ಬರ್ತಾ ಇರ್ತದಲ್ವ ಅವಾಗ ಆ ಗೊಬ್ರ ನೀರನ್ನು ನೀವು ಎಲ್ಲ ಗಿಡಗಳಿಗೆ ಹಾಕ್ಕೋತ ಹೋಗ್ಬೋದು ಅಂದರೆ ಹುಳು ಉಪ್ ಕ್ರಿಮಿನಾಶಕಗಳು ಏನಾದ್ರು ಇದ್ದರೆ ಸತ್ತೋಗ್ತಾವಂತ ಆ ನಂಬಿಕೆ ಅದನ್ನು ಹಾಕ್ಬೋದು ಗಿಡಗಳಿಗೆ ಅದ್ರಿಂದಾನೂ ಚೆನ್ನಾಗ್ ಬೆಳಿತಾವೆ ಗಿಡ್ಗುಳು ಆಮೇಲೆ ಈ ಗೊಬ್ಬರ ಗೊಬ್ಬರ ಅಂತ ಕೇಳಿದ್ರೆ ನಮ್ಗೆ ಹೊಲ್ದಲ್ಲೆಲ್ಲ ಗೊಬ್ಬರಗಳು ಚೆನ್ನಾಗ್ ಸಿಗುತ್ತೆ ಹೇಗಿರುತ್ತೆ ಅಂದರೆ ಗೊಬ್ಬರ ಅಲ್ಲಿ ಎಮ್ಮೆ ಆಕಳು ಎತ್ತುಗಳು ಇರತಕ್ಕ ಇರ್ತವಲ್ಲ ಅವೆಲ್ಲ ಹಾಕಿರ್ತಕ್ಕಂಥ ಸಗ್ಣಿ ಏನಿರುತ್ತಲ್ಲ ಆ ಸಗಣಿಯನ್ನ ಒಣಗಿಸ್ಬಿಟ್ಟು ಅದು ಗೊಬ್ರ ಅದನ್ನು ಅದರ ಜೊತೆಗೆಲ್ಲಾ ಅಲ್ಲೆಲ್ಲ ಕಸ ಇರ್ತದಲ್ಲ ಅದು ಇದು ಸೇರಿಸ್ಬಿಟ್ಟು ಫುಲ್ಲು ಕೂಡಿಸಿ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಇದ್ಮಾಡ್ತೀವಿ ನಾವು ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಗೊಬ್ಬರ ಒಣಗಿಸ್ಬಿಟ್ಟು ನಾವು ಅದನ್ನು ಗೊಬ್ಬರ ಗಿಡಗಳಿಗೆ ಗೊಬ್ಬರ ಹಾಕ್ತೀವಿ ನಾವು ಅದನ್ನು ಗೊಬ್ಬರ ಹಾಕ್ತೀವಿ ಅದು ಭಾಳ ಚೆನ್ನಾಗಿ ಬೆಳೆಯುತ್ತೆ ಗೊಬ್ಬರ ಅದು ಮಾತ್ರ ನೀವು ಮನೆಯಲ್ಲಿ ಮಾಡಿದ್ದಕ್ಕಿಂತ ಒಂದೊಳ್ಳೆ ಗೊಬ್ಬರ ಸಸಿಗಳಿಗೆ ಈ ತುಳಸಿ ಗಿಡ ತುಳಸಿ ಗಿಡಕ್ಕೆ ನಾವು ಎಷ್ಟು ಥರ ತುಳಸಿ ಇರ್ತವೆ ಎರಡು ಥರ ತುಳಸಿ ಇರ್ತವೆ ಒಂದು ಕೃಷ್ಣ ತುಳಸಿ ಅಂದುಬಿಟ್ಟು ಒಂದು ರಾಮ ತುಳಸಿ ಅಂದುಬಿಟ್ಟು ಹೆಚ್ಚಾಗಿ ನಾವು ರಾಮ ತುಳಸೀನೇ ಬೆಳೆಸೋದು ಕೃಷ್ಣನ ತುಳಸಿ ನಮಗೆ ಸಿಗೋದು ಕಡಿಮೆ ಆದರೂ ಅದೆಲ್ಲಾರು ಸಿಕ್ಕಿತ್ತಂದ್ರೆ ನಾವು ತೊಗೊಬಂದು ಹಚ್ತೀವಿ ಅದಕ್ಕೆ ಹೇಗಪ್ಪಾ ಅಂದರೆ ನಾವು ತುಳಸಿಗೆ ಮಣ್ಣನ್ನು ಚೆನ್ನಾಗ್ ಹಾಕಬೇಕು ಪಾಟಿಗೆ ಹಾಕಿ ಅದನ್ನು ಒಳಗಡೆ ಭೇಶ್ ಸಿಕ್ಸಿ ಇಟ್ಬಿಟ್ಟು ಒತ್ತಿ ಅದನ್ನು ಭೇಶ್ ನೀರು ಹಾಕ್ಕೋತ ದಿನ ಚೆನ್ನಾಗ್ ನೀರು ಹಾಕಿದ್ರೆ ಮಾತ್ರ ಬೆಳೀತದೆ ಸ್ವಲ್ಪ ನಾವು ಕೇ ಅದನ್ನು ಸರಿಯಾಗಿ ನಾವು ಮಾಡು ಇದು ಮಾಡಲಿಲ್ಲಾಂದ್ರೆ ಜಲ್ದಿ ಬಾಡೋಗ್ಬಿಡುತ್ತದು ಸಸಿ ಹಾಗಾಗಿ ನಾವು ತುಳಸಿ ಸಸಿ ಮಾತ್ರ ಭಾಳ ಇದು ಕಾ ಭಾಳ ಅದರ ಬಗ್ಗೆ ಕಾಳಜಿ ವಹಿಸಿ ಬೆಳೆಸ್ಬೇಕು ತುಳಸಿ ಗಿಡವನ್ನ ಆಮೇಲೆ ದಾಸವಾಳ ಗಿಡ ದಾಸವಾಳ ಗಿಡ ನಾ ಹ ಎಷ್ಟು ಕೆಂಪು ಕೇಸರಿ ಹಳದಿ ಪಿ ಗುಲಾಬಿ ಈ ಥರ ಅಂಥಕ್ಕಂಥ ಎರಡು ಮೂರು ಥರ ಗುಲಾಬಿ ಗಿಡಗಳು ದಾಸವಾಳ ಗಿಡವನ್ನ ನಾ ನಮ್ಮ ನಮ್ಮಮನೆಯಲ್ಲಿ ಹಾಕಿದ್ದೀನಿ ಅದರಲ್ಲಿ ಕಣಗಿಲೆ ಹೂವು ಅಂತೇಳಿ ಎರಡು ಥರ ಬರ್ತವೆ ಒಂದು ದೊಡ್ಡದು ಒಂದು ಚಿಕ್ಕದು ಅಂತ ಅದನ್ನು ಕೂಡ ಹಾಕಿದ್ದೀನ್ ನಾನು ಅದೂ ಕೂಡ ತುಂಬ ಚೆನ್ನಾಗಿ ಬೆಳಕ ಬೆಳೆದಿದ್ದಾವೆ ಅದರಲ್ಲಿ ಕರಿಬೇವಿನ ಗಿಡ ಹಾಕಿದೀವಿ ವೀಳ್ಯದೆಲೆ ಗಿಡ ಹಾಕಿದೀವಿ ಆಮೇಲೆ ಕನಕಾಂಬರಿ ಗಿಡ ಅಂತ ಹಾಕಿದ್ದೀನಿ ಆ ಕನಕಾಂಬ್ರಿ ಗಿಡಾನ ಎರಡು ಮೂರು ತ ಏನಿಲ್ಲ ಅಂದರೂ ಒಂದು ನಾಲ್ಕೈದು ಸಲನೂ ಹಚ್ಚಿದ್ದೀನಿ ನನಗೆ ಇಷ್ಟಪಟ್ಟು ಆದರೆ ಯಾವತ್ತುನೂ ಆ ಗಿಡ ನನಗೆ ಹತ್ತಲೇ ಇಲ್ಲ ಬೆಳಿಲೇ ಇಲ್ಲ ಆದ್ರೆ ಒಂದು ಸರಿ ನಾವು ಹೊಲದಕಡೆ ಹೊಲಕ್ಕಂತ ಹೋದಾಗ ಹೊಲ್ದಲ್ಲಿ ಚೆನ್ನಾಗ್ ಇರೋದನ್ನು ಗು ಗಿಡವನ್ನು ಕಿತ್ಕೊಂಡು ಬಂದು ನಮ್ಮಮನೆ ಮುಂದೆ ಹಚ್ಚಿದೆ ಅದು ಒಂದೇ ಗಿಡ ಇಷ್ಟು ಎತ್ತರ ಬೆಳೆದಿದೆ ಎಷ್ಟು ಹೂವು ಬಿಡುತ್ತದಂದರೆ ಒಂದು ಮೊಳ ಒಂದು ಎರಡು ಮೊಳದಷ್ಟು ಹೂವು ಆಗಿರ್ಬೇಕು ನಮಗೆ ಇಟ್ಕೊಳ್ಳಿಕ್ಕೆ ಅಷ್ಟು ಹೂವು ಬಿಡುತ್ತದು ಒಂದೇ ಗಿಡದಲ್ಲಿ ಹಾಗಾಗಿ ಅದನ್ನು ಭಾಳ ಕಾಳಜಿ ಮಾಡಿ ಮಣ್ಣಾಕಿ ಗೊಬ್ಬರ ಹಾಕಿ ನೀಟಾಗಿ ಅದನ್ನು ಭಾಳ ಕಾಲಜಿ ವಹಿಸ್ಬಿಟ್ಟು ನಾನು ಅದನ್ನು ಬೆಳೆಸಿದೆ ಈಗ ಭಾಳ ಚೆನ್ನಾಗ್ ಬೆಳೆದಿದೆ ಅದು ನನಗೆ ಭಾಳ ಇಷ್ಟ ಆಯಿತು ಆ ಗಿಡಾನ ನೋಡಿ ಆಮೇಲೆ ಗೊಬ್ಬರ ಮೇನ್ ಗೊಬ್ಬರ ಚೆನ್ನಾಗಿ ಹಾಕಬೇಕು ಗಿಡಗಳಿಗೆ ಆಮೇಲೆ ಆಗಾಗ ನೋಡ್ಕೊಂತಿದ್ದು ಅದ್ರಲ್ಲಿ ಇರ್ತಕಂಥ ಕಸ ಕಡ್ಡಿಗಳನ್ನು ತೆಗಿಯೋದು ಮತ್ತು ನೀಟಾಗಿ ಅದನ್ನು ಜೋಡಿಸೋದು ಅವಕ್ಕೆ ಒಳ್ಳ ಹಾಕೋದು ಎಲೆಗಳು ಬಿದ್ದರೆ ತೆಗಿಯೋದು ಅದಕ್ಕೆಷ್ಟು ಬೇಕೋ ಅಷ್ಟನ್ನು ನಾವು ಹಾಕೋದು ಅದಕ್ಕೆ ಗಿಡಗಳಿಗೆ ಅವುಗಳನ್ನು ನಾವು ನೋಡ್ಕೊತ ಮಾಡ್ಕೊತ ಕಾಳಜಿ ಮಾಡ್ಕೊತ ಇದ್ರೆ ಮಾತ್ರ ಗಿಡಗಳು ನಮ್ಗೆ ಚೆನ್ನಾಗಿ ಬೆಳೆದು ನಮಗೆ ಪ್ರತಿಫಲವನ್ನು ಕೊಡ್ತಾವವು ಅದೇ ರೀತಿಯಾಗಿ ನಾವು ಬೆಳೆಗೆ ಯಾವತ್ತಿಗೂ ನಾವು ಯಾರು ನಾವು ಅವುಗಳನ್ನ ಸಂರಕ್ಷಣೆಯ ಬೆಳೆಗಳನ್ನು ನಾವು ಸಂರಕ್ಷಣೆಗಳನ್ನು ಮಾಡಿದ್ರೆ ಸಸಿಗಳನ್ನು ತರಕಾರಿಗಳನ್ನು ನಾವು ಸಂರಕ್ಷಣೆಗಳನ್ನು ಮಾಡಿ ಬೆಳೆಸಿದರೆ ಮಾತ್ರ ಅವು ನಮಗೆ ಉಣ್ಣಲಿಕ್ಕೆ ತಿನ್ನಲಿಕ್ಕೆ ಒಂದು ಸಹಾಯವನ್ನು ನಮಗೆ ಅವು ನಮಗೆ ಒಳ್ಳೆಯ ರೀತಿ ಕೊಡ್ತಾವವು ಅಷ್ಟೇ ಆಮೇಲೆ ಸಸಿಗಳ ಬಗ್ಗೆ ಎಷ್ಟು ಥರ ಸಸಿಗಳು ಸಿಗ್ತಾವಪ್ಪಾ ಈಗ ಅಂದರೆ ಮನಿ ಪ್ಲ್ಯಾಂಟ್ ಅವು ಮನಿ ಪ್ಲ್ಯಾಂಟ್ ನೋಡಿರಿ ಎಷ್ಟೋ ಥರ ನಾ ತಗೊಂಡು ಬಂದು ತಗೊಂಡು ಬಂದು ಎಲ್ಲೆಲ್ಲಿಂದನೋ ತಗೊಬಂದು ಹಚ್ಚಿದೀನಿ ಮನಿ ಪ್ಲ್ಯಾಂಟ್ ಹತ್ತೇ ಇಲ್ಲ ನನಗೆ ನನಗದು ಭಾಳ ಇಷ್ಟ ಮನಿ ಪ್ಲ್ಯಾಂಟ್ ಹಚ್ಚಲಿಕ್ಕೆ ಅದನ್ನೇನು ಮಾಡಿದೆ ಒಂದು ಸರಿ ನಾನೆಲ್ಲೋ ತೊಗೊಬಂದು ಹಚ್ಚಿದ್ದೆ ಹತ್ತಲಿಲ್ಲ ಆಗ ನಮ್ಮ ಫ್ರೆಂಡ್ ಒಬ್ಬರು ಏನೇಳಿದ್ರು ಗೊತ್ತಾ ಆ ಮನಿ ಪ್ಲ್ಯಾಂಟನ್ನು ನೀನು ಮನಿ ಪ್ಲ್ಯಾಂಟು ಮನೆ ಗಿಡ ಅಂತೇಳಿಬಿಟ್ಟು ಕಿತ್ಕೊಂಬರಬೇಡ ಯಾರ ಮನಿ ಇರ್ತಲ್ಲೇ ಇರುತ್ತೆ ಅಲ್ಲವಾ ಅದನ್ನು ನೀನು ಅವ್ರಿಗೇನು ಹೇಳದೇನೇ ಅದು ಒಂದು ಸ್ವಲ್ಪ ಗಿಡವನ್ನು ಕಿತ್ಕೊಬಂದು ನಿಮ್ಮ ಒಂದು ಪಾಟ್ನಲ್ಲಿ ಹಚ್ಚಿ ಅದಕ್ಕೊಂದು ಸ್ವಲ್ಪ ಮಣ್ಣು ಹಾಕಿ ನೀರು ಹಾಕಿ ಹಾಕಿ ಒಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನ ಬಿಟ್ಟುಬಿಡು ನೀನು ಎರಡು ದಿನಕ್ಕೊಮ್ಮೆ ನೀರು ಹಾಕ್ಕೊತಾನೆ ಇರು ಆಮೇಲೆ ನೋಡು ಅದು ಯಾಕೆ ಹತ್ತೋಂಗಿಲ್ಲ ಅಂತಂದರು ಆದರೂ ನಾನು ಅದೇ ಥರ ಮಾಡಿದೆ ಈಗ ಎಷ್ಟು ಚೆನ್ನಾಗ್ ಬೆಳೆದಿದೆ ಅಂದರೆ ಆ ಗಿಡ ನಮ್ಮ ಹೊರಗಡೆ ನಮ್ಮ ಗಿ ಕಿಟಕಿಯಲ್ಲಿ ಇಟ್ಟಿದ್ದರೆ ಪಾಟು ಇಡೀ ಕಿಟಕಿಯನ್ನೇ ಆ ಮನಿ ಪ್ಲ್ಯಾಂಟಿಂದ ಸುಂದರವಾಗಿ ಕಾಣ್ಲಿಕ್ಕತ್ತದೆ ಅದು ನನಗೆ ಭಾಳ ಇಷ್ಟ ಆಯಿತು ಆಮೇಲೆ ಇದರಿಂದ ಈಗ ಒಂದು ಬೋನ್ಸ್ ಗಿಡ ಅಂತೇಳಿ ಬರುತ್ತೆ ಬೋನ್ಸ್ ಅಂದರೆ ಎಲುಬು ಎಲುಬಿನ ಗಿಡ ಅಂದರೆ ಆ ಥರ ಒಂದು ಬಟ್ಟೆ ದಪ್ಪವಾಗಿರೋದಕ್ಕೆ ಬೋನ್ಸ್ ಅಂತೇಳ್ತಾರೆ ಬಟ್ಟೆ ದಪ್ಪಾಗಿರ್ತಕ್ಕಂಥ ಗಿಡವನ್ನ ನಾವು ಬರೀ ಮುನ್ನೂರು ರೂಪಾಯಿ ಕೊಟ್ಟು ತೊಗೊಬಂದಿದೀವಿ ಮುನ್ನೂರು ಅಂದರೆ ತ್ರೀ ಹಂಡ್ರೆಡ್ ರೂಪೀಸ್ ಮುನ್ನೂರು ರೂಪಾಯಿಗೆ ತೊಗೊಂಡು ಬಂದರೆ ಆ ಮುನ್ನೂರು ರೂಪಾಯಿ ಕೊಟ್ಟದ್ದನ್ನು ನಾವು ಇಲ್ಲ ದುಡ್ಡು ಅವರಲ್ಲಿ ಆದರೆ ಆ ಗಿಡ ಮಾತ್ರ ನಮ್ಮಲ್ಲಿ ಪಾಟಲ್ಲಿ ಹೇಗ್ ತೊಗೊಂಡು ಬಂದು ಇಟ್ಟಿದ್ದೀವಿ ಅದನ್ನು ಅದೇ ರೀತಿ ನಾವು ಸಂರಕ್ಷಣೆ ಮಾಡ್ಕೊತಾ ನೀರು ಹಾಕ್ಕೊತಾ ಇದ್ಮಾಡ್ಕೊತ ಇದೀವಿ ಅದ್ರ ಎಲೆಗಳು ಬಿಸ್ತಾವ ಎಲ್ಲ ನೀರೆಲ್ಲ ಇದು ಆ ನೀರು ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಆದರೂ ಗಿಡಯೆಲ್ಲ ಬೆಳೆದು ಎಲೆಗಳು ಬಿಚ್ಚಿ ಉದುರಿ ಇನ್ನೇನದು ಗಿಡ ಏನು ಇಲ್ಲಪ್ಪಾ ಒಣಗುತ್ತಾ ಅಂತಿರ್ತದೆ ಮತ್ತೆಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಹಾಕ್ತಾ ಮತ್ತು ಚಿಗುರು ಒಡೀತಿತ್ತದು ಮತ್ತು ಚಿಗುರೊಡೆದು ಎಲೆ ಉ ಹತ್ತಿ ಬೆಳೆದು ಮತ್ತು ಅದರ ಮಧ್ಯದಲ್ಲಿ ಒಂದು ಪಿಂಕ್ ಹೂವು ಕೂಡ ಬೆಳಿತದೆ ಹೀಗಾಗಿ ನನಗದು ಒಂದು ಬಟ್ಟೆ ದಪ್ಪ ಇರ್ತಕ್ಕಂಥ ಗಿಡ ಮಾತ್ರ ನನಗದು ಭಾಳ ಇಷ್ಟ ಆಯಿತು ಅದು ಬಂದು ನಮ್ಮಮನೆಗೆ ಬಂದೋರೆಲ್ಲ ಭಾಳ ಇಷ್ಟಪಡ್ತಾರೆ ಆ ಗಿಡವನ್ನ ಈ ಗಿಡ ಎಲ್ಲಿ ತಂದಿದ್ದೀರಿ ನೀವು ಭಾಳ ಭಾಳ ತುಟ್ಟಿ ಜಾಸ್ತಿ ಅಂತಾರೆ ನೀವೆಲ್ಲಿ ತೊಗೊಂಡಿದ್ರಿರಿ ಇದನ್ನು ಭಾಳ ಇಷ್ಟ ಆಯ್ತು ನಮ್ಗೆ ಈ ಗಿಡ ಅಂತಂದು ಭಾಳ ಜನ ನಮ್ಗೆ ಹೇಳೋಗ್ತಾರೆ ಆದ್ರೆ ಅದು ಭಾಳ ಇಷ್ಟ ಆಯ್ತ್ ನನಗೆ ಕೂಡ ಭಾಳ ತುಂಬ ಇಷ್ಟ ಆಯಿತದು ಅದನ್ನು ನೋಡೋಕೆ ಭಾಳ ಎಷ್ಟು ಚೆನ್ನಾಗ್ ಕಾಣಿಸುತ್ತಾ ಅಷ್ಟೇ ಸುಂದರವಾಗಿತ್ತು ಗಿಡ ನನಗದು ಸ್ವಲ್ಪ ಪರಿಸರದ ಬಗ್ಗೆ ಗಿಡ್ಗಳ ಬಗ್ಗೆ ಭಾಳ ಇಷ್ಟಪಡ್ತೀ ನಾನು ಹಾಗಾಗಿ ಎಲ್ಲಾರು ಕಂಡರೆ ಯಾವೇ ಗಿಡಗಳಾಯ್ತು ನಾ ತೊಗೊಬಂದು ಅದನ್ನು ಬೆಳೆಸ್ತೀನಿ ಮಾಡ್ತೀನಿ ಇಷ್ಟಪಡ್ತೀನಿ ನನಗದಂದರೆ ಇಷ್ಟ ಹಿಂದೆ ನೋಡಿರಿ ಹಿಂದೆಕೂಡ ನಾನು ನಮ್ಮಮನೆ ಹಿಂದುಗಡೆ ಕೂಡ ದಾಸವಾಳ ಗಿಡ ಹಾಕಿದೀನಿ ಮಲ್ಲಿಗೆ ಹೂವು ಗಿಡ ಅಂತ ಹಾಕಿದೀನಿ ಒಂದು ಅದು ಬೇಸಿಗೆ ಮಲ್ಲಿಗೆ ಅಂತೇಳ್ಬಿಟ್ಟು ಅದು ಬೇಸಿಗೆ ಮಲ್ಲಿಗೆ ಅಂದರೆ ಹೇಗಂದ್ರೆ ಬೇಸಿಗೆ ಎಪ್ರಿಲ್ ಮಾರ್ಚ್ ಎಪ್ರಿಲ್ ಮೇ ಮೂರು ತಿಂಗಳಲ್ಲಿ ಮಾತ್ರ ಬಿಡುತ್ತದು ಹೂವು ಎಷ್ಟು ಘಮ ಘಮ ಘಮ ಅಂತಿರುತ್ತಂದ್ರೆ ನಮ್ಮಮನೆ ಹಿಂದೆ ಓಡಾಡೋರೆಲ್ಲ ಅದನ್ನ ಇಷ್ಟಪಟ್ಟು ಹರ್ಕೋಂಡ್ ಹರ್ಕೋಂಡೋಗ್ತಾರೆ ಅಷ್ಟು ಚೆನ್ನಾಗಿರುತ್ತದೆ ಗಿಡ ಘಮ ಘಮ ಅಂತೇಳಿ ವಾಸನೆ ಓಣಿ ಎಲ್ಲ ನಮ್ಮ ಏರಿಯಾದಾಗೆಲ್ಲರೂ ವಾಸನೆ ಚೆನ್ನಾಗಯ್ತೆ ಅಂತಿರ್ತಾರೆ ಅದನ್ನು ಒಂದು ಸಣ್ಣದಕ್ಕೆ ಬೇರು ತಂದು ಹಚ್ಚಿದ್ದನ್ನು ನಮ್ಮಮನೇ ಹಿಂದಿದ್ದ ಪಾಟು ಗ್ರಿಲ್ಲೆಲ್ಲ ತುಂಬಿಕೊಂಡ್ ಹೋಗೇತಿವಾಗ ಅಷ್ಟು ಚೆನ್ನಾಗ್ ಬೆಳೆದೈತದು ಹೂವು ಕೂಡ ಅದು ತುಂಬಿ ಅಲ್ಲಲ್ಲಲ್ಲೇ ಮೊಸರು ಚೆಲ್ಲಿವೇನೋ ಅನಿಸ್ತದೆ ಅಷ್ಟು ಥರ ಹೂವು ಬಿಟ್ಟಿರ್ತಾವೆ ನನಗೆ ಭಾಳ ಇಷ್ಟ ಆಯ್ತು ಆ ಗಿಡದ ಬಗ್ಗೆ ನಾನು ಹಚ್ಚಿದ್ದು ನಾ ಬೆಳೆಸಿದ್ದು ಗಿಡ ಅನ್ನೋದೊಂದು ನನಗೆ ಭಾಳ ಖುಷಿ ಆಗೇತಿ ಅದರಿಂದ ಭಾಳ ಖುಷಿ ಸಂತೋಷ ಆಗೇತಿ ನನಗೆ ಚೆನ್ನಾಗ್ ಬೆಳದೈತದು ಅದು ನನಗೆ ಭಾಳ ಇಷ್ಟವಾಯ್ತು ಹೂವು ಮಲ್ಲಿಗೆ ಹೂವು ಗಿಡ ಆಮೇಲೆ ಕಣಗಿಲೆ ಹೂವಿನ ಗಿಡಾನೂ ಅಷ್ಟೇ ಇಷ್ಟವಾಯ್ತು ವೀಳ್ಯದೆಲೆ ಗಿಡಾನೂ ಅಷ್ಟೇ ಇಷ್ಟವಾಯ್ತು ನಾ ಇಷ್ಟಪಟ್ಟು ಹಚ್ಚಿದ್ದ ಗಿಡ ಅಂದರೆ ಕರಿಬೇವಿನ ಗಿಡ ವೀಳ್ಯದೆಲೆ ಗಿಡ ಅಂತೂ ಹಾಕಿದ್ದೀನಿ ಅವು ಇನ್ನೂ ಬೆಳಿತಾ ಇದ್ದಾವೆ ಚಿಕ್ಕವಿದಾವೆ ಅವು ಏನು ಇದಾಗ್ತವೋ ಗೊತ್ತಿಲ್ಲ ಇಷ್ಟು ಅಂತೂ ನನಗೆ ಇಷ್ಟ ಆಗಿದ್ದ ಸಸಿಗಳ ಬಗ್ಗೆ ಅಂದರೆ ಭಾಳ ಇಷ್ಟಪಡ್ತೀನಿ ನನಗದಿಷ್ಟ ಅಷ್ಟೇ